ಸಸ್ಯಗಳು ಬದುಕುಳಿಯುವುದು ಕಷ್ಟ ಯಾವ ಸಸ್ಯಗಳೆಂದರೆ ಹಲವಾರು ಸಸ್ಯಗಳಿವೆ ಎ ಪಪ್ಪಾಯ ಮ ಹಣ್ಣಿನ ಮರ ಸಸ್ಯಗಳು ಮತ್ತು ಇತರೆ ಮರಗಳು ಸಸ್ಯಗಳು ಬದುಕುಳಿಯುವುದು ಕೆಲವು ಕಾಲಗಳಿರುತ್ತವೆ ಚಲಿಗಾಲ ಬೇಸಿಗೆಗಾಲ ಮಳೆಗಾಲ ಈ ಕಾಲಗಳಲ್ಲಿ ಕೆಲವುಗಳಿಗೆ ಎ ಮಳೆಗಾಲದಲ್ಲೆಲ್ಲ ಇದು ಸಮ ಇರ್ತದೆ ಚಳಿ ಬೇಸಿಗೆಗಾಲದಲ್ಲಿ ನೀರಿಲ್ಲದೆ ಎ ಇವುಗಳೆಲ್ಲ ಸಾಯ್ತದೆ ಸಸ್ಯಗಳು ಕೊರೆಯುವ ತೀವ್ ತೀವ್ರವಾದ ಸೆಖೆಯಲ್ಲಿ ನಮ್ಮ ತೆಂಗಿನಮರ ಆಗಬಹುದು ಸಸ್ಯಗಳಲ್ಲಿ ಗಿಡ ಮರ ಹೂವಿನ ಗಿಡಗಳಾಗಿರಬೋದು ಹಾಗೂ ಹಣ್ಣು ಹಂಪಲನ ಕೆಲವು ಮರಗಳಾಗಿರಬೋದು ಸಾಯುತ್ತವೆ ಇದಕ್ಕೆ ಏನೆಂದರೆ ಇದಕ್ಕೆ ನಾವು ಆರೈಕೆಯನ್ನು ಮಾಡಬೇಕು ಏನು ಮಾಡ್ಬೇಕೆಂದರೆ ಅತಿಯಾಗಿ ನೀರುಗಳನ್ನು ಬಿಡಬೇಕು ಮತ್ತು ತೆಂಗಿನ ಮರಗಳಿಗೆ ಗೊಬ್ಬರವನ್ನು ಹಾಕಬೇಕು ತೆಂಗಿನ ಮರಗಳಿಗೆ ಗೊಬ್ಬರವನ್ನು ಹಾಕಬೇಕು ಹಾಗೂ ಇತರೆ ಕೆಮಿಕಲ್ಗಳನ್ನು ಹರಡಿಸುವುದರಿಂದ ಕೀಟನಾಶಕಗಳು ಕೀಟನಾಶಕಗಳು ಬರುವುದಿಲ್ಲ ಇದನ್ನು ನಾವು ದಿನಾಲೂ ಅಥವಾ ವಾರ ವಾರಗಳಾಗಿ ವಾರ ವಾರವಾಗಿ ಆರೈಕೆ ಮಾಡಿದರೆ ನಮ್ಮ ನಮ್ಮ ಗಿಡಗಳು ಹಾಗೂ ಮರಗಳು ಸಸ್ಯಗಳು ಏನು ಏನೂ ಉಂಟಾಗೋದಿಲ್ಲ ಸಮ ಇರುತ್ತದೆ ನಮ್ಮ ನಮ್ಮ ನನ್ನ ನಮ್ಮ ಮನೆಯಲ್ಲಿರುವ ಕೆಲವು ಸಸ್ಯಗಳಿವೆ ಸಸ್ಯಗಳು ಮರಗಳು ಸಸ್ಯಗಳಲ್ಲಿ ಹೂವಿನ ತೋಟಗಳಲ್ಲಿ ಮಲ್ಲಿಗೆ ಹೂಗಳಿವೆ ಅದಕ್ಕೆ ನಾನು ಸುಮಾರು ಎಂಟು ಹತ್ತು ಮಲ್ಲಿಗೆ ತೋಟಗಳಿವೆ ಮಲ್ಲಿಗೆ ಹೂವಿನ ಗಿಡಗಳಿವೆ ಅದಕ್ಕೆ ನಾವು ದಿನಾಲೂ ನೀರು ನೀರು ಹಾಕ್ತೇವೆ ಬೆಳಗ್ಗೆ ಆದ್ದರಿಂದ ಅದು ಅದರಕ್ಕೆ ಮಳೆಗಾಲದ ಸೀಸನ್ನಲ್ಲಿ ಮಾತ್ರ ಅದು ಸ್ವಲ್ಪ ಮಲ್ಲಿಗೆ ಹೂಗಳನ್ನು ಕೊಡುತ್ತದೆ ಅದಕ್ಕೆ ಆದ ಒಂದು ಸೀಸನ್ಗಳು ಬರುತ್ತವೆ ಆ ಸೀಸನ್ಗಳಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ಮಲ್ಲಿಗೆ ಹೂಗಳು ದೊರೆಯುತ್ತದೆ ಮತ್ತೆ ಇತರೆ ಸೀಸನ್ಗಳಲ್ಲಿ ಮಲ್ಲಿಗೆ ಹೂಗಳು ದೊರೆಯೋದಿಲ್ಲ ನಂತರ ತೆಂಗಿನ ಮರದ ತೋಟಗಳು ಕೂಡ ಇವೆ ತೆಂಗಿನ ಮರಗಳಲ್ಲಿ ಹಲವಾರು ತೆಂಗಿನ ಮರಗಳು ಇವೆ ಅದರಲ್ಲಿ ಕೆಲವು ತೆಂಗಿನ ಮರಗಳು ನೀರಿಲ್ಲದೆ ಅತಿಯಾದ ತೀವ್ರವಾದ ಸೆಖೆ ಬಿಸಿಲಿನಿಂದ ಬಿಸಿಲಿನಿಂದ ಬಿಸಿಲಿನಿಂದ ಸತ್ತು ಹೋಗುತ್ತದೆ ಹಾಗೂ ಅಡ್ಡ ಬಿದ್ದು ಹೋಗುತ್ತದೆ ಮರಗಳು ಆದ್ದರಿಂದ ನಾವು ಆ ಅದಕ್ಕೆ ತುಂಬ ಆರೈಕೆ ನೀರುಗಳನ್ನು ಹಾಕಿರುತ್ತೇವೆ ನಂತರ ಮಾವಿನ ಮರಗಳು ಕೂಡ ಇರುತ್ತವೆ ಮಾವಿನ ಮರಗಳಿಗೆ ಒಂದು ಸೀಸನ್ ಅಂತ ಬರುತ್ತದೆ ಮಾವಿನ ಮರಗಳಿಗೆ ಎಷ್ಟು ಎಷ್ಟು ನೀರು ಏನು ಆರೈಕೆ ಮಾಡಿದರೂ ಅವುಗಳಿಗೆ ಏನು ಆಗುವುದಿಲ್ಲ ಆದರೆ ಅದು ಹೂವು ಮತ್ತು ಹಣ್ಣು ಹಂಪಲುಗಳನ್ನು ದೊರೆಯಲು ಒಂದು ಒಂದು ಕಾಲ ಇದು ಬರುತ್ತದೆ ಸೀಸನ್ ಅದು ನಮ್ಮ ಮನೆಯಲ್ಲಿ ಆದರೆ ಆಗುವ ಮರಗಲಲ್ಲಿ ಚಳಿಗಾಲದ ಹೊತ್ತಿನಲ್ಲಿ ಅದು ಹೂವು ಬಿಡಲು ಸು ಪ್ರಾರಂಭಿಸುತ್ತಿದೆ ಮತ್ತು ಸ್ವಲ್ಪ ದಿನಗಳ ನಂತರ ಮಾವಿನ ಹಣ್ಣುಗಳನ್ನು ದೊರಿಸ್ತದೆ ನಂತರ ನಮ್ಮ ಮನೆಯಲ್ಲಿ ಇನ್ನೊಂದು ಮರಗಳಿದೆ ಮರ ಇವೆ ಅದೇ ಹುಣಸೆಹಣ್ಣಿನ ಮರ ಅದರಿಂದ ನಮಗೆ ತುಂಬ ಉಪಯೋಗವಾಗುತ್ತದೆ ಇದು ಕೂಡ ನಮಗೆ ಹುಣಸೆ ಹಣ್ಣನ್ನು ಯಾವಾಗಲು ಬೀರು ಯಾವಾಗಲೂ ಬೀರುತ್ತಿಲ್ಲ ಯಾವಾಗ ಯಾವಾಗಲೂ ಬೀರುವುದಿಲ್ಲ ಅದು ಅದು ಸೀಸನ್ನಿಗೆ ಬೀಳುತ್ತದೆ ಆದ್ದರಿಂದ ಅದಕ್ಕೆ ನಮಗೆ ಪದಾರ್ಥಗಳೇನು ಉಪಯೋಗಿಸಲು ತುಂಬ ಉಪಯೋಗವಾಗುತ್ತದೆ ನಂತರ ಇಷ್ಟು ನಮ್ಮ ಮನೆಯಲ್ಲಿರುವ ಸಸ್ಯ ಹಾಗೂ ಮರಗಳು ಹೂ ಮತ್ತು ಇನ್ನೂ ಕೆಲವು ಹೂ ಮರಗಳು ಸಸ್ಯಗಳು ಇವೆ ಸಸ್ಯಗಳಲ್ಲಿ ಸಸ್ಯ ಸಸ್ಯಗಳಲ್ಲಿ ನಾವು ಅತಿಯಾದ ತೀವ್ರತೆಯ ಸೆಖೆಯ ಸಮಯದಲ್ಲಿ ನಾವು ಅದನ್ನು ಆರೈಕೆ ಮಾಡದಿದ್ದರೆ ಅವುಗಳು ಒಂದೊಂದೊಂದು ಒಂದೊಂದೇ ಸಾಯಲು ಇದು ಆಗುತ್ತದೆ ಆದ್ದರಿಂದ ನಾವು ಅದಕ್ಕೆ ಎಲ್ಲ ವಸ್ತುಗಳನ್ನು ಹಾಕಬೇಕು ಸಸ್ಯಗಳನ್ನು ಬದುಕುಳಿಯಲು ನಮಗೆ ನರ್ಸರಿಯಲ್ಲಿ ಹಲವಾರು ವಿಧದ ಕೆಮಿಕಲ್ ಔಷಧಿಗಳು ಗೊಬ್ಬರಗಳು ಸಿಗುತ್ತದೆ ಇದನ್ನು ನಾವು ಆರೈಕೆ ಮಾಡಲು ಹಾಕುತ್ತೇವೆ ನಂತರ ನಮ್ಮ ಮನೆಯಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳು ಅನ್ನು ಸಸ್ಯಗಳಿಗೆ ಬೇಕಾದಂಥ ಚಟ್ಟಿ ಹಾಗೂ ಅದಕ್ಕೆ ಬೇಕಾದಂಥ ಮಣ್ಣುಗಳನ್ನು ನಾವು ಹಾಕುತ್ತೇವೆ ಹಾಕುತ್ತೇವೆ ನಂತರ ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವೇ ನೋಡಿಕೊಳ್ಳುತ್ತೇವೆ ಹಾಗೂ ಏನು ತೊಂದರೆ ಆಗದಂತೆ ಸಸ್ಯಗಳಿಗೆ ಎಲ್ಲ ಆರೈಕೆಗಳನ್ನು ನಾವು ಮಾಡುತ್ತೇವೆ ಮತ್ತು ಹಲವಾರು ಬಗೆಯ ಸಸ್ಯಗಳು ಮರಗಳು ನಮ್ಮ ಮನೆಯಲ್ಲಿ ಇವೆ ಹಾಗೆ ನನಗೆ ಇದರಲ್ಲಿ ಒಂದು ಹೆಮ್ಮೆ ಇದೆ ಸಸ್ಯಗಳನ್ನು ಬೆಳೆಸುವುದು ಅಥವಾ ಸಸ್ಯಗಳನ್ನು ಉಳಿಸುವುದರಲ್ಲಿ ಇದರಲ್ಲಿ ಯಾವುದೇ ನಾವು ಹಾನಿಯುಂಟು ಮಾಡುವುದಿಲ್ಲ ಆರೈಕೆಯಿಂದ ನೋಡಿಕೊಳ್ಳುತ್ತೇವೆ ಸಸ್ಯಗಳು ಮತ್ತು ಮರಗಳು ಹಲವಾರುಗಳಿವೆ ನಮ್ಮೊಂದಿಗೆ